ಹಲೋ ಇದು ಸಂಜನಾ ರೆಸ್ಟೋರೆಂಟ್ ಅಲ್ಲವಾ ಸರ್ ನಾವು ಭಾಳ ಹೊತ್ತಾಯ್ತು ನಮ್ಮ ಫುಡ್ಡನ್ನ ಆರ್ಡರ್ ಮಾಡ್ಬಿಟ್ಟು ನಾನು ಆರ್ಡರ್ ಮಾಡಿದಾಗ ಟೈಮ್ ಹತ್ತು ಗಂಟೆ ಆಗಿತ್ತು ಆದರೆ ಈಗ ಹನ್ನೆರಡುವರೆ ಆಗ್ತಾ ಬರ್ತಾ ಇದೆ ನೀವು ಭಾಳ ತುಂಬ ಲೇಟ್ ಮಾಡ್ತಾ ಇದೀರಿ ಇಷ್ಟಿಷ್ಟು ಟೈಮ್ ತೊಗೊಳೋದ್ರಿಂದ ನಮಗೆ ಹೊಟ್ಟೆ ಹಶ್ವಾಗಿರುತ್ತೆ ಅದರಿಂದ ನಾವು ಆರ್ಡರ್ ಮಾಡಿರ್ತೀವಿ ಆದರೆ ನೀವು ಬಹಳ ಸಮಯ ತೊಗೊಳ್ತಾ ಇದ್ದೀರಿ ಆರ್ಡರನ್ನ ತಲ್ಪ್ಸೋದಕ್ಕೆ ನಿಮಗೆ ಆರ್ಡರನ್ನ ತಲ್ಪ್ಸೋದಕ್ಕೆ ಆಗೋದಿಲ್ಲ ಅಂದರೆ ಹೇಳಿಬಿಡಿ ನಾವು ಬೇರೆ ಬೇರೆ ರೆಸ್ಟೋರೆಂಟ್ಗಳಲ್ಲಿ ಆರ್ಡರ್ ಮಾಡ್ಕೊತೀವಿ ಆದರೆ ನೀವು ಯಾವಾಗಲೂ ಹೇಳ್ತೀರ ನಮ್ಮ ರೆಸ್ಟೋರೆಂಟಲ್ಲಿ ಆನ್ ದ ಟೈಮ್ ತಲುಪಿಸ್ತೀವಿ ನಿಮ್ಮ ಫುಡ್ಡನ್ನ ಅಂತ ಆದರೆ ಒಂದುವರೆ ತಾಸು ಎರಡು ತಾಸು ನೀವು ಲೇಟ್ ಮಾಡೋದ್ರಿಂದ ನಮಗೆ ಬಹಳ ತೊಂದರೆ ಆಗ್ತಾ ಇದೆ ಈಗ ನಿಮಗೆ ನಮ್ಮ ಆರ್ಡ್ರನ್ನ ತಲ್ಪ್ಸೋಕಾಗುತ್ತಾ ಇಲ್ಲಾ ಹೇಳ್ಬಿಡಿ ಇಲ್ಲಾಂದರೆ ನಮ್ಮ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿಬಿಡಿ ಆದಷ್ಟು ಬೇಗ ನೀವು ತಲ್ಪಿಸ್ತೀರೋ ಇಲ್ಲೋ ಕ್ಯಾನ್ಸಲ್ ಮಾಡ್ತೀರೋ ನೋಡ್ಕೊಂಡು ಹೇಳಿ